ಒಂದು ವಾರದ ಮೊದಲು ನಾನು ಒಂದು ಫೋನನ್ನು ಖರೀದಿಸಿದೆ ಅದು ಬಂದು ಒನ್ ಪ್ಲಸ್ ಅಂತ ಅದರ ಹೆಸರು ಮೊಬೈಲಿನ ಮೊಬೈಲಿನ ಹೆಸರು ಇದು ಒಳ್ಳೆಯ ಕಂಪ್ನಿಯಂತ ನಾನು ಕೇಳಿದ್ದೆ ಆದ್ದರಿಂದ ನಾನು ನೋಡೋಣ ಅಂತ ಖರೀದಿಸ್ದೆ ಖರೀದಿಸಿ ಖರೀದಿಸಿದ ಮೇಲೆ ಓ ಯೂಸ್ ನ ಬಳಕೆ ಮಾಡಿದ ಮೇಲೆ ನನಗೆ ತುಂಬಾ ಇಷ್ಟ ಆಯಿತು ಇದರಿಂದ ಇ ವ್ ಒಳ್ಳೆಯ ಚಿತ್ರಗಳು ಬರುತ್ತವೆ ಮುಂದಿನ ಕ್ಯಾಮ್ರ ಮತ್ತು ಹಿಂದಿನ ಕ್ಯಾಮ್ರದಿಂದ ಒಳ್ಳೆಯ ಒಳ್ಳೆಯ ಚಿತ್ರಗಳು ಬರುತ್ತವೆ ನಮ್ಮವು ಮತ್ತು ಇದರಿಂದ ನಮಗೆ ತುಂಬಾ ಬಳಕೆಯಾಗುತ್ತೆ ಶಾಲೆ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಶಿಕ್ಷಕರಿಗೆ ಎಲ್ಲ ಥರದ ಎಲ್ಲರಿಗೂ ಬಳಕೆಯಾಗುತ್ತೆ ಮನೆಯವರಿಗೆ ಎಲ್ಲರಿಗೂ ತುಂಬಾ ಬಳಕೆಯಾಗುತ್ತೆ ಶಾಲೆ ಮತ್ತು ಕಾಲೇಜು ಮಕ್ಕಳಿಗೆ ಹೇಗೆ ಬಳಕೆಯಾಗುತ್ತೆ ಅಂದರೆ ಇದರಿಂದ ತುಂಬಾ ಉಪಯೋಗಗಳಿದ್ದಾವೆ ಹೇಗೆ ಅಂದರೆ ಮಕ್ಕಳು ಈಗಿನ ಕಾಲದಲ್ಲಿ ಪಿ ಪಿ ಟಿ ಶಾಲೆಗಳಲ್ಲಿ ಪಿ ಪಿ ಟಿ ಎಂಬ ಪ್ರೆಸೆಂಟೇಷನ್ಗಳನ್ನು ಹೇಳ್ತಾರೆ ಮಕ್ಕಳಿಗೆ ಮಾಡಿ ಅಂತ ಆದರೆ ಕೆಲವು ಮಕ್ಕಳ ಹತ್ರ ಎಲ್ಲಾರ ಹತ್ರನೂ ಲ್ಯಾಪ್ಟಾಪ್ ಇರೋಲ್ಲ ಹಾಗಾಗಿ ಮೊಬೈಲ್ ಫೋನಲ್ಗಳಲ್ಲೇ ನಾವು ಮಾಡ್ಬೋದು ಇದರಲ್ಲೇ ನಾವು ಫೋನ್ಗಳಲ್ಲೇ ಮಾಡಿ ಅದನ್ನು ಶಾಲೆಗಳಲ್ಲಿ ತೋರಿಸಬಹುದು ಇದರಿಂದ ತುಂಬಾ ಉಪಯೋಗಗಳಿದ್ದಾವೆ ನಮಗೆ ಮತ್ತು ಇದರಿಂದ ಎಲ್ಲರಿಗೂ ಸಹಾಯವಾಗುತ್ತೆ ಇದೊಂದು ಒಳ್ಳೆಯ ಕಂಪ್ನಿಯ ಫೋನ್ ಅಂತ ನಾನು ಕೇಳಿದ್ದೆ ಆಮೇಲೆ ನಾನು ಇದನ್ನು ಖರೀದಿಸಿದ ಮೇಲೆ ಗೊತ್ತಾಯಿತು ಒಳ್ಳೆಯ ಫೋನೇ ಇದು ಚೆನ್ನಾಗಿ ಯೂಸ್ ಆಗಿ ಚೆನ್ನಾಗೇ ಬಳಕೆ ಬರ್ತಾ ಇದೆ ನನಗೆ ಅಂತ ಇದರಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ ಒಳ್ಳೆಯ ಚೆನ್ನಾಗಿ ನಂಗೆ ಇಷ್ಟಾನೂ ಆಯಿತು ಇದನ್ನು ಬಳಕೆ ಮಾಡಿ ಒಳ್ಳೆಯ ಚಿತ್ರಗಳು ಬರ್ತಾ ಇದ್ದಾವೆ ಎಲ್ಲ ಇದ್ರಲ್ಲಿರುವ ಎಲ್ಲ ಕ್ರಿಯೆಗಳು ಚೆನ್ನಾಗೇ ನನಗೆ ಅರ್ಥವಾಗ್ತಾ ಇದೆ ಹೇಗೆ ಬಳಕೆ ಮಾಡಬೇಕು ಇದರಿಂದ ಏನೇನು ಬಳಕೆಯಾಗುತ್ತೆ ಅಂತ ಅದಕ್ಕೆ ನಾನು ಇದರಿಂದ ತುಂಬಾ ಖುಷಿಯಾಗಿದ್ದೀನಿ ಧನ್ಯವಾದಗಳು